ಹೌದು ನಾನು ಮಧ್ಯಮ ತಲೆಮಾರಿಗೆ ಸಂಬಂಧಿಸಿದವಳೇ ನನಗೆ ತಂಗಿ ಇದ್ದಾಳೆ ಮತ್ತು ಅಪ್ಪ ಅಮ್ಮ ಇದ್ದಾರೆ ಹೀಗಾಗಿ ಇವ್ರ ಇಬ್ರ ಮಧ್ಯೆ ನಾನಿರೋದ್ ಕಾರಣ ಇವ್ರಲ್ಲಿ ತುಂಬ ಸಮಾನತೆಗಳು ಮತ್ತು ವ್ಯತ್ಯಾಸಗಳು ಎರಡೂ ಕಂಡುಬರುತ್ತದೆ ಸಮಾನತೆಗಳು ಏನಂದ್ರೆ ಇವ್ರಿಬ್ಬರುನು ಒಂದೇ ಆಲೋಚನೆ ಮಾಡ್ತಾರೆ ಅಂದರೆ ಒಂದೊಂದು ವಿಷಯಗಳಲ್ಲಿ ಒಂದೇ ಆಲೋಚನೆ ಇರುತ್ತದೆ ಹಾಗೆ ಹಲವಾರು ವ್ಯತ್ಯಾಸಗಳು ನಾವು ಕಂಡುಬರುತ್ತೇವೆ ಒಂದು ನಾನು ನಿಮ್ಗೆ ಹೇಳಬೇಕಂದರೆ ಏನಂದರೆ ನಮ್ಮ ಆಚಾರ ವಿಚಾರದ ಬಗ್ಗೆ ಆಚಾರ ವಿಚಾರ ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ದೇವರು ಮತ್ತು ಆ ಸಂಸ್ಕೃತಿ ಅದರ ಬಗ್ಗೆ ತುಂಬ ನಂಬಿಕೆ ಇರುತ್ತದೆ ಆದರೆ ನನ್ನ ತಂಗಿಗೆ ಅದ್ರ ಬಗ್ಗೆ ಯಾವುದೇ ರೀತಿ ನಂಬ್ಕೆಗಳು ಇರೋಲ್ಲ ದೇವ್ರ ಬಗ್ಗೆ ಯಾವ್ದೇ ರೀತಿ ನಂಬ್ಕೆಗಳು ಇರೋಲ್ಲ ಅಷ್ಟು ನಂಬಿಕೆ ಗಳನ್ನು ಅವಳು ಯಾವತ್ತೂ ನಂಬೋಲ್ಲ ಮತ್ತು ನಮ್ಮ ಅಪ್ಪ ಅಮ್ಮ ಸಮಾನತೆಗಳು ಏನಂದ್ರೆ ಹಬ್ಬ ದಿನಗಳು ಬಂದರೆ ಇಬ್ರೂ ಒಂದೇ ಸಮ ಉಡುಗೆಗಳನ್ನು ತೊಡುವುದಾಗಿರಲಿ ಮತ್ತು ಪೂಜೆಗಳು ಮಾಡೋದಾಗಿರ್ಲಿ ನಂಬಿಕೆ ಇಲ್ಲ ಅಂದ್ರೂ ಕೂಡ ಎಲ್ಲಾನು ಚೆನ್ನಾಗಿ ಮಾಡ್ತಾರೆ ಮತ್ತು ಯಾವುದೇ ರೀತಿ ಅಡುಗೆಗಳೇ ಆಗಿರಲಿ ಇಷ್ಟ ಕಷ್ಟಗಳು ಎಲ್ಲಾನು ಒಂದೇ ಥರ ಇರುತ್ತದೆ ಮತ್ತು ವ್ಯತ್ಯಾಸಗಳೇನಂದರೆ ಆಲೋಚನೆಗಳು ನನ್ನ ಅಮ್ಮ ಅಪ್ಪನ ಆಲೋಚನೆಗಳೇ ಬೇರೆ ಅಂದರೆ ನಮ್ಮ ಬಗ್ಗೆ ನಮ್ಮ ಸುಖದ ಬಗ್ಗೆ ಅವರು ಅವರ ಸುಖಗಳನ್ನು ಬಿಟ್ಟು ಅವರ ಯಾವುದೇ ರೀತಿ ಸ್ವಾರ್ಥಗಳಿಲ್ಲದೆ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಆದರೆ ನನ್ನ ತಂಗಿ ಆಗಿರಲಿ ಅವಳ ಆಲೋಚನೆಗಳಾಗಿರಲಿ ತುಂಬ ವ್ಯತ್ಯಾಸವಾಗಿರುತ್ತದೆ ನಾವು ಏನೇ ಹೇಳುದ್ರುನುನೂ ತುಂಬ ಅದನ್ನು ಬೇರೆ ರೀತಿ ತಗೊಳೊದೇ ಆಗಿರ್ಲಿ ಅದನ್ನು ಆ ವ್ಯತ್ಯಾಸ ಕಂಡುಬರುತ್ತದೆ ಇನ್ನೊಂದು ಏನಂದರೆ ನಮ್ಮ ಅಪ್ಪ ಅಮ್ಮನಿಗೆ ನಮ್ಮ ಟೆಕ್ನಾಲಜಿ ಬಗ್ಗೆ ನಮ್ಮ ಈ ಈಗಿನ ವ್ಯವಸ್ಥೆಗಳ ಬಗ್ಗೆ ಅಷ್ಟೊಂದು ತಿಳಿವಳಿಕೆ ಇರುವುದಿಲ್ಲ ಮತ್ತು ಏನೇ ಹೇಳಿದ್ರುನು ಅಷ್ಟು ಬೇಗ ಅದನ್ನು ನಮ್ಮ ಅವರಿಗೆ ಬುದ್ಧಿ ಅಷ್ಟು ಕಮ್ಮಿ ಇರುತ್ತದೆ ಏಕೆಂದರೆ ನಾವು ಎಷ್ಟೇ ನಾವು ಏನೇ ಹೇಳುದ್ರುನೂ ಅವ್ಳು ಅಷ್ಟು ಬೇಗ ಅದನ್ನು ತಗೊಳಲ್ಲ ಆದರೆ ನನ್ನ ತಂಗಿ ಆಗಿರಲಿ ಅವರ ನನ್ನ ಕೆಳಗಡೆ ಬರುವಂಥ ತಲೆಮಾರಿನ ಒಂದು ಮಕ್ಕಳೇ ಆಗಿರಲಿ ಅದು ತುಂಬ ಬೇಗ ಅದನ್ನು ತಿಳ್ಕೊಳ್ತಾರೆ ಅದನ್ನು ಅಳ್ವಡ್ಸ್ಕೊಳ್ತಾರೆ ತುಂಬ ಬೇಗ ಎಲ್ಲನೂ ತಿಳ್ಕೊಳೋ ಒಂದು ಸಾಮರ್ಥ್ಯ ಅವರಿಗಿರತ್ತೆ ಹೀಗಾಗಿ ಹಲವಾರು ವ್ಯತ್ಯಾಸಗಳು ಸಮಾನತೆ ನಾವು ತುಂಬ ಕಮ್ಮಿ ನೋಡೋದು ಏಕಂದ್ರೆ ಅವರ ಅವರ ಆಲೋಚನೆಗಳೇ ಅವರ ಸಂಸ್ಕೃತಿ ಅವರ ಎ ಪ್ರತಿಯೊಂದನ್ನೂ ತುಂಬ ವ್ಯತ್ಯಾಸಗಳಿರುತ್ತೆ ಆದರೆ ಇವ್ರದ್ದೂ ತುಂಬ ವ್ಯತ್ಯಾಸ ಇರುವ ಕಾರಣ ವ್ಯತ್ಯಾಸಗಳು ನಮಗೆ ಜಾಸ್ತಿ ಕಂಡುಬರುತ್ತದೆ ಸಮಾನತೆಗಳು ತುಂಬ ತುಂಬ ಕಮ್ಮಿ ಕಂಡು ಕಂಡುಬರುತ್ತದೆ ಹೀಗಾಗಿ ನಾನು ಮಧ್ಯೆ ಮಧ್ಯಮ ತಲೆಮಾರಿನವಳು ಹೀಗೆ ಎರಡೂ ತಲೆಮಾರುಗಳನ್ನು ನೋಡಿ ನಾನು ತುಂಬ ಕಲ್ತಿದ್ದೀನಿ ಅನ್ನೋದನ್ನು ನಿಮ್ಗೆ ಹೇಳ್ಬೋದು